ನಾವು ಮನೆ ಮಂದಿಯೆಲ್ಲ ಸೇರಿ ಪುಣ್ಯಕ್ಷೇತ್ರಗಳಿಗೆ ಟೂರ್ ಹೋಗಲು ಒಂದು ಕಾರನ್ನು ನಾವು ಬುಕ್ ಮಾಡಿದ್ದೆವು ಟೈಮಿಂಗೆಲ್ಲ ಹೇಳಿದೆವು ಬೆಳಿಗ್ಗೆ ಏಳು ಗಂಟೆಗೆ ಟೈಮ್ ಕೊಟ್ಟಿದ್ದೆವು ನಾವೆಲ್ಲ ಮನೆ ಮಂದಿಯೆಲ್ಲ ಮುಂಜಾನೆ ಬೇಗ ಎದ್ದು ಎಲ್ಲ ತಯಾರಿ ಮಾಡಿ ಏಳು ಗಂಟೆಗೆ ಸರಿಯಾಗಿ ಆ ವಾಹನವನ್ನು ನಾವು ಕಾಯುತ್ತಿದ್ದೆವು ಬಟ್ಟೂ ಮಾಮೂಲಾಗಿ ಒಂದೆರಡು ನಿಮಷ ಐದು ನಿಮಿಷ ಅದು ಹಿಂದೆ ಮುಂದೆ ಆಗುತ್ತೆ ಅದು ಸಹಜವಾಗಿ ನಡೆಯುವಂಥದ್ದೆ ಅದಕ್ಕಿಂತ ಮಿಗಿಲಾಗಿ ಹತ್ತು ನಿಮಿಷ ಹತ್ತು ಹದಿನೈದು ನಿಮಷ ಆದರೂ ವಾಹನ ಬರುವುದು ಕಾಣುವುದಿಲ್ಲ ಬಟ್ ಏನಾಯಿತು ಏನಾಯಿತು ಏಳು ಗಂಟೆ ಹೇಳಿದ ಮೇಲೆ ಟೈಮ್ ಟು ಟೈಮ್ ಬರಲೇ ಬೇಕಲ್ಲ ದೂರದ ಸ್ಥಳಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡೋದು ಮಿಸ್ ಮಾಡುವುದಿಲ್ಲಲ್ಲ ಯಾಕೆ ಲೇಟಾಯಿತು ಯಾಕೆ ಲೇಟಾಯಿತು ಒಂದೈದು ನಿಮಿಷ ಓಕೆ ಬಟ್ ಇನ್ನೂ ಸಹ ಇನ್ನೂ ಸಹ ಫಿಫ್ಟೀನ್ ಟ್ವೆಂಟಿ ಮಿನಿಟ್ ಕೊನೆಗೆ ಲೇಟ್ ಲೇಟ್ ಲೇಟ್ ಕೊನೆಗೆ ನಾವು ಆ ಚಾಲಕನಿಗೆ ಕರೆ ಮಾಡಿದೆವು ಏನಪ್ಪ ಏಳು ಗಂಟೆಗೆ ಹೇಳಿದ್ದು ಈಗ ಗಂಟೆ ಏಳು ಇಪ್ಪತ್ತಾಯಿತು ಇನ್ನೂ ಬರಲಿಲ್ಲ ಯಾಕೆ ತಡ ನಮಗೆ ದೂರದ ಊರಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕಲ್ಲ ಏನು ತಡ ಆಯಿತು ಅಂತ ಆವಾಗ ವಿಚಾರಿಸಿದಾಗ ಆ ವಾಹನ ಚಾಲಕ ಹೇಳ್ತಾನೆ ನಾನು ಅಂದುಕೊಂಡ ಹಾಗೆ ಏಳು ಗಂಟೆಗೆ ನಿಮ್ಮ ಮನೇಲ್ಲಿ ರೀಚಾಗ್ತಿದ್ದೆ ನಿಮ್ಮನ್ನು ಕರ್ಕೊಂಡೋಗಲು ಆದರೆ ಬೆಳಿಗ್ಗೆ ಬೆಳಿಗ್ಗೆ ವಾಹನ ಸ್ಟಾರ್ಟಿಂಗ್ ಟ್ರಬಲ್ನಿಂದ ಸ್ವಲ್ಪ ಕೆಟ್ಟು ಹೋಯಿತು ಹಾಗಾಗಿ ಅದರ ಹಿಂದೆಯೇ ನಮಗೆ ವಾಹನ ಪುನಃ ರಿಸ್ಟಾರ್ಟ್ ಮಾಡಿ ಬರಲು ತುಂಬ ಪ್ರಯತ್ನ ಮಾಡಿದೆವು ಹಾಗಾಗಿ ವಾಹನ ಸ್ಟಾರ್ಟ್ ಆಗಲು ಕೇಳಲಿಲ್ಲ ಕೊನೆಗೆ ಹತ್ತಿರದ ಮೆಕ್ಯಾನಿಕ್ಕನ್ನು ಕರೆಸಿ ಅದನ್ನು ಸಣ್ಣ ಪುಟ್ಟ ಮೈನರ್ ಪ್ರಾಬ್ಲಮ್ ಸರಿ ಮಾಡಿ ಹೊರಡುವಷ್ಟ್ರಲ್ಲಿ ನಿಮ್ಮ ಕಾಲ್ ಬಂತು ಹಾಗೆ ಹಾಗಾಗಿ ಸ್ವಲ್ಪ ಲೇಟಾಯಿತು ಸ್ವೋರಿ ಅಂತ ನಾವು ಕರೆ ಮಾಡಿದ ವಾಹನ ಚಾಲಕನಿಗೆ ಏ ಹೇಳಿದಾಗ ಅವನ ಅಭಿಪ್ರಾಯವನ್ನು ತಿಳಿಸಿ ಕೊಟ್ಟ ಹಾಗಾಗಿ ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ ಅದನ್ನು ಎಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಹೋಗಬೇಕಾಗ್ತದೆ ಇಷ್ಟೇ